ಹಲೋ ಹೇಳ್ರಪ್ಪಾ ಯಾರು ಮಾತಾಡೋದು ಇವೆ ನೋಡಪ್ಪ ಯಾವ್ದ್ ಕಿರಾಣಿ ಬೇಕಾ ಏನು ತರಕಾರಿಯಾ ಹಾಂ ಹಾಂ ಹಾಂ ಈವ ನಾನು ಹಾಂ ಇಲ್ಲ ನಾನು ತರ್ಕಾರಿ ತರ್ಕಾರಿಯಲ್ಲಿ ಹೇಳ್ತೆ ನೋಡು ಬದ್ನೇಕಾಯಿ ಐತೆ ಮತ್ತು ಮೂಲಂಗಿ ಚವ್ಳಿಕಾಯಿ ಸೌತೆಕಾಯಿ ಏನಪ್ಪ ಮತ್ತು ಈಗ ಬೀಟ್ರೂಟ್ ಐತೆ ಆಮೇಲೆ ಕ್ಯಾರೆಟ್ ಐತೆ ಹಾಂ ಮೆಂತ್ಯೆ ಪಲ್ಲೆ ಹಾಂ ಮೆಂತ್ಯೆ ಪಲ್ಲೆ ಪನ್ಕನ ಪಲ್ಲೆ ಕೊತ್ತಂಬ್ರಿ ಐತೆ ಕರ್ಬೇವು ಐತೆ ಇದರಾಗೆ ಏನೇನು ಬೇಕು ಹೇಳಿದರೆ ನಾವು ಒಂದು ರೇಟ್ ಮಾಡಿ ಕ್ಯಾರೆಟ್ ನೋಡಪ್ಪ ಸದ್ಯಕ್ಕೆ ಐವತ್ತು ರೂಪಾಯಿ ಬ್ಯಾರೆರ್ಗೆ ನಿನಗಾದ್ರೆ ಒಂದು ಎರಡು ರೂಪಾಯಿ ಕಮ್ಮಿ ಕೊಡ್ತೀನಿ ಅಷ್ಟೆ ಅಲ್ಲ ಹೇ ಅಲ್ಲೇ ತಗಂಬಿಡಪ್ಪೋ ನಮಗ್ ಗಿಟ್ಟೋಲ್ಲ ನಾವು ಇದರಾಗೆ ಬದ್ಕೋರು ನಮಗೆ ನಲ್ವತ್ತು ರೂಪಾಯಿ ಹ್ಞೂ ನೋಡಪ್ಪ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಕೊತ್ತಂಬ್ರಿ ಹತ್ತು ರೂಪಾಯಿ ಹಾಂ ಅದು ಮೂವತ್ತು ರೂಪಾಯಿ ಮೂಲಂಗಿ ಮೂವತ್ತು ರೂಪಾಯಿ ಹಾಂ ಆಮೇಲೆ ಹಾಂ ಇದು ಟಮಟೆ ಹಣ್ಣು ಇಪ್ಪತ್ತು ರೂಪಾಯಿ

ಹಾಂ ಹಾಂ ಮೂವತ್ತೆರಡು ಇಲ್ಲಪ್ಪ ನೀನು ಹೆಂಗಾನ ಮಾಡ್ಕೋ ಮೂವತ್ತ ಐದು ಆದರೆ ತಗೋ ಇಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗಿಬಿಡು ಹ್ಞೂ ಹಾಂ ಹ್ಞೂ ಲಾಸ್ ಹಾಂ

ಹಾಂ ಚವ್ಳಿಕಾಯಿ ಹಾಂ ಹಾಂ ಎಲ್ಲ ಎಲ್ಲ ಅಲ್ಲಪ್ಪ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿಬಿಡ್ಲಾ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀನಿ ದುಡ್ಡು ಅಮೌಂಟು ಕೊಟ್ ಕಳಿಸ್ಬಿಡು ಹಾಂ ಸರಿ ಹಾಂ ಹಾಂ ಹಾಂ ಸರಿ ಸರಿ ಸರಿ ಸರಿ